ಹಾಂ ಹಲೋ ಇದು ಕಾಮತ್ ರೆಸ್ಟೋರೆಂಟ್ ಅಲ್ಲವಾ ಹಾಂ ನನಗೆ ಮಧ್ಯಾಹ್ನ ಊಟಕ್ಕೆ ಆರ್ಡರ್ ಮಾಡಬೇಕಾಗಿತ್ತು ನಿಮ್ಮ ಹೋಟೆಲಲ್ಲಿ ಯಾವ್ದು ಛಲೋ ಇದೆ ಐಟಮ್ ಅಂತ ಹೇಳ್ಬೌದಾ ಸ್ವಲ್ಪ ನನಗೆ ನಾನ್ವೆಜ್ಜಲ್ಲೇ ಅಡ್ಡಿಲ್ಲ ಹಾಂ ಚಿಕನ್ ಚಿಕನ್ ಚಿಕನ್ ಹೌದ್ ಚಿಕನ್ನಿನಲ್ಲಿ ನಿಮ್ಮ ರೆಸ್ಟೋರೆಂಟಲ್ಲಿ ಯಾವುದು ಛಲೋ ಸಿಗ್ತದೆ ಹಾಂ ನನಗೆ ಒನ್ ಚಿಕನ್ ಸ್ಟಾರ್ಟರ್ಸಲ್ಲಿ ಚಿಕನ್ ಚಿಲ್ಲಿ ಕೊಡಿ ಒನ್ ಪ್ಲೇಟು ಚಿಕನ್ ಚಿಲ್ಲಿ ಕೊಡಿ ಹಾಂ ಚಿಕನ್ ಚಿಲ್ಲಿ ಸ್ಟಾರ್ಟರ್ಸಲ್ಲಿ ಚಿಕನ್ ಚಿಲ್ಲಿ ಕೊಡಿ ಜೊತೆಗೆ ಚಿಕನ್ ಕೊಲ್ಹಾಪುರಿ ಒನ್ ಪ್ಲೇಟು ಆಮೇಲೆ ಅದ್ರ ಜೊತೆ ಎರಡು ಬಟ್ರ್ ನಾನು ಹಾಂ ಆಮೇಲೆ ಒನ್ ಪ್ಲೇಟು ರೈಸು ಪಾರ್ಸಲ್ ಮಾಡಿಬಿಡಿ ಹಾಂ ಕೋಲ್ಡ್ ಡ್ರಿಂಕ್ಸೂ ಎರಡು ಬಾಟ್ಲೂ ಸ್ಪ್ರೈಟ್ ಕಳಿಸ್ಬಿಡಿ ಹಾಂ ಹಾಂ ಸ್ಪ್ರೈಟ್ ಕಳಿಸ್ಬಿಡಿ ಮತ್ತೆ ಮತ್ತೇನಾದರೂ ಸ್ಪೆಷಲ್ ಡೆಸರ್ಟ್ಸ್ ಹಿಂಗೆ ಸ್ವೀಟ್ಸ್ ಯಾವುದಾದ್ರೂ ಇದ್ಯಾ ನಿಮ್ಮ ಹೋಟ್ಲಲ್ಲಿ ರಸ್ಮಲಾಯ್ ಇಲ್ಲವಾ ಹಾಂ ಅದು ಎರಡು ಪೀಸೂ ಪಾರ್ಸಲ್ ಕಳಿಸ್ಬಿಡಿ ಹಾಂ ಓಕೆ ಇಲ್ಲ ಓಕೆ ಇಷ್ಟೇ ಸಾಕು ತ್ಯಾಂಕ್ ಯು